ಹಲೋ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರವರಾ ನನಗೆ ಒಂದು ಸೇವಿಂಗ್ ಅಕೌಂಟ್ ಮಾಡುವುದಿತ್ತು ಹಾಂ ಅದಕ್ಕೆ ಏನೇನು ಬೇಕಾಗ್ತದೆ ಡಾಕ್ಯುಮೆಂಟ್ಸ್ ಹಾಂ ಪಾನ್ ಕಾರ್ಡ್ ಇಲ್ಲ ಏಯ್ಟೀನ್ ಆಗಲಿಲ್ಲ ನಾನು ಹಾಂ ಮಾಡಿಸಿಲ್ಲ ಏಯ್ಟೀನಾ ಹಾಂ ಮತ್ತೆ ಹಾಂ ಅದು ಯಾವ ಫಾರ್ಮದು ಹಾಂ ಇದು ನಮಗೆ ಇದು ಫಾರ್ಮ್ ತುಂಬ್ಲಿಕ್ಕೆ ಬರ್ ಬರುವುದಿಲ್ಲ

ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಹಾಂ ಯಾವ ಕ್ಲರ್ಕ ಅಲ್ಲಿ ಇರ್ ಇರ್ತಾರಾ ಹಾಂ ನಮ್ಮ ಕಡೆ ಪಾನ್ ಕಾರ್ಡು ಇಲ್ಲಲ್ಲ ಏನು ಮಾಡುವುದು ಹಾಂ ಮ ಅದು ಡಿಪಾಸಿಟ್ ಫಸ್ಟ್ ಸಾವಿರ ರೂಪಾಯಿನಾ ವಿತೌಟ್ ಫಾ ಇದು ಡಿಪಾಸಿಟ್ ಅಕೌಂಟ್ದು ಇದು ಮಾಡ್ತಾರಂತ ವಿತೌಟ ಡಿಪಾಸಿಟ ಅಕೌಂಟ್ ಇದು ಮಾಡ್ತಾರೆ ಜನ್ರೇಟ್ ಮಾಡ್ಕೊಡ್ತಾರಂತ ಒಂದು ಪಾಲಿಸಿ ಬಂದಿದಲ್ಲ ಈಗ ಹಾಂ ಅದು ಯಾವ ಪಾಲಿಸಿ ಹಾಂ ಹಾಂ ಮತ್ತು ಅಲ್ಲ ಇದು ಎ ಟಿ ಎಂ ಕಾರ್ಡು ಮತ್ತೆ ಪಾಸ್ಬುಕ್ ಬೇಕಿತ್ತು ನಮಗೆ ಅದು ಸ್ವಲ್ಪ ಹಾಂ ಹಾಂ ಹಾಂ ಅಲ್ಲ ಈಗ ನಮ್ಮ ಎಸ್ ಬಿ ಐದಲ್ಲಿ ಇದು ಫೋನ್ಪೇ ಗೂಗಲ್ ಪೇ ಆಗ್ತದಲ್ಲ ಹಾಂ ಮಾಡ್ಕೊಡ್ತೀರಲ್ಲ ಆಯಿತು ಮತ್ತೆ ಈ ಹಾಂ ಹಾಂ ಹಲೋ ಎಕೌಂಟ್ ಮಾಡೋರೆ ಬರಬೇಕಾ

ಹಾಂ ಹಾಂ ನನ್ನದು ಮತ್ತು ನನ್ನ ಮಗನದು ಜಾಯಿಂಟ್ ಮಾಡ್ಬೌದಾ ಜಾಯಿಂಟ್ ಅಕೌಂಟು ಹಾಂ ಅವನದು ಹದಿನೆಂಟು ವರ್ಷ ಆಗಿದೆ ಆದರೂ ಪಾ ಹಾಂ ಮಾಡಿ ಮಾಡಿ ಆಯಿತು ಆಯ್ ಆಯ್ತಾಯ್ತು ಇಷ್ಟೆ ಅಲ್ಲ ನಂಬರ್

ಹಾಂ ಹಾಂ